ಹೋಳಿ ಯುಗಾದಿ ದೀಪಾವಳಿ ಈ ಮೂರು ಹಬ್ಬಗಳು ದೇಶದ ಸಂಭ್ರಮ ಸಡಗರ ಹಾಗೂ ಭಾವೈಕ್ಯತೆಯಿಂದ ಆಚರಿಸಲಾಗುತ್ತದೆ ಹೋಳಿ ಹಬ್ಬ ಹೋಳಿ ಹಬ್ಬ ಸಂಕ್ರಾಂತಿ ಹಬ್ಬವಾಗಿದ್ದು ಇಲ್ಲಿ ಬಣ್ಣಗಳನ್ನು ಒಬ್ಬರಿಗೆ ಒಬ್ಬರು ಎರಚಿಕೊಂಡು ಸಂಭ್ರಮಿಸಲಾಗುತ್ತದೆ ಹಾಗೂ ಸಿಹಿ ತಿಂಡಿಗಳನ್ನು ಹಂಚಿ ಸಂಭ್ರಮಿಸಲಾಗುತ್ತದೆ ಹಾಗೇ ಯುಗಾದಿ ಹೊಸ ವಸಂತದ ಹೊಸ ವರ್ಷದ ಹಬ್ಬವಾದ ಯುಗಾದಿ ಅಂದು ಹೋಳಿಗೆ ಒಬ್ಬಟ್ಟನ್ನು ಮಾಡಿ ಸಂಭ್ರಮಿಸಲಾಗುವುದು ತಳಿರು ಮನೆ ಮತ್ತು ಕಚೇರಿಗಳನ್ನು ತಳಿರುತೋರಣಗಳಿಂದ ಸಿಂಗರಿಸಲಾಗುವುದು ಹಾಗೆಯೇ ಇಡೀ ರಾಜ್ಯ ದೇಶಾದ್ಯಂತ ಆಗಸ್ಟ್ ಹದಿನೈದು ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸಲಾಗುವುದು ಹಾಗೇ ಗಾಂಧಿ ಜಯಂತಿನೂ ಸಹ ಆಚರಿಸಲಾಗುವುದು ಪ್ರತಿಯೊಬ್ಬರೂ ಭಾರತೀಯರು ಈ ಹಬ್ಬಗಳನ್ನು ತುಂಬ ಶ್ರದ್ಧೆ ಸಡಗರದಿಂದ ಆಚರಿಸಲಾಗುತ್ತದೆ ಹಾಗೆಯೇ ಗಣೇಶ ಹಬ್ಬವನ್ನೂ ಸಹ ಆಚರಿಸಲಾಗುತ್ತದೆ ಗಣೇಶ ಹಬ್ಬವು ದೇಶದ ಸ್ವಾತಂತ್ರ್ಯಕ್ಕೆ ಪೂರಕವಾಗಿ ಈ ಹಬ್ಬವನ್ನು ಆಚರಿಸಲಾಗುವುದು ಬಾಲಗಂಗಾಧರ ತಿಲಕ್ ಅವರು ಈ ಹಬ್ಬವನ್ನು ಆಚರಣೆಗೆ ತಂದರು ಆ ದಿನ ವಿದ್ಯಾರ್ಥಿ ಯುವಜನತೆ ಎಲ್ಲರೂ ಸೇರಿ ಒಗ್ಗೂಡಿ ಗಣೇಶವನ್ನು ಕುಳ್ಳಿರಿಸಿ ದಿನ ನಿತ್ಯ ಪೂಜೆಗಳ ನಂತರ ಗಣೇಶನನ್ನು ನೀರಿನಲ್ಲಿ ಬಿಡಲಾಗುತ್ತದೆ